ಸರ್ ನಮಸ್ಕಾರ ಸರ್ ಪೇಂಯ್ಟ್ ಪೇಂಯ್ಟಿಂಗ್ ನಾವು ಡಿಸ್ಕಸ್ ಮಾಡಿದಿತ್ತಲ ಬೇಕಾಗಿತ್ತು ಪೇಂಯ್ಟರ್ ಇದೀರಿ ಹ್ಞೂ ಸರ್ ನಮ್ಗೊಂದು ಎರಡು ಎರಡು ಮ್ಯಾಗಿನ ಪೋಶನ ಸ್ವಲ್ಪ ಪೇಂಟಿಂಗ್ ಮಾಡದು ಮಾಡ್ಬೇಕು ಸರ್ ನಮಗೆ ಪೇಂಯ್ಟ್ದ ರೀಸ್ನೇಬಲ್ ರೇಟ್ ಯಾವ್ದು ಇದೆ ನಮಗೆ ಕನ್ಫರ್ಮ್ ಮಾಡ್ಕೋ ಸಲ್ವಾಗ್ ನಿಮ್ಗೆ ಕಾಲ್ ಮಾಡೀವಿ ಸರ್ ಹಾಂ ಸರ್ ಹ್ಞೂ ಹೌದುರೀ ಸರ್

ಹೌದಲ್ಲ ರೀ ಒಂದು ಎರಡು ಹೌದು ಹೌದುರೀ

ಸ್ಮೈಲ್ ಇರ್ಬಾಡ್ದ್ ಸ್ಮೈಲ್ ಹಾಂ ಸ್ಮೈಲ್ ಇರ್ಬಾಡ್ದ್ ರೀ ಒಟ್ಟು

ಹೌದಲ್ಲ ರೀ ಕರೆ ಸ್ಮೈಲ್ ಭಾಳ ಬರ್ತವೆ ರೀ ಮ್ಯಾಗಿನ ಹಚ್ಚಿದೆವು ಸ್ಮೈಲ್ ಭಾಳ ಬಂದಿತ್ತು ಅದಕ್ಕೆ ಹ್ಞೂ ಹಾಂ ಹಾಂ ನಾವು ಒಳಗಿಂದ ಹೊಡ್ಯದು ಇದೇರೀ ಹೊರಗಿಂದ ಬೇಕಾದ್ರೆ ಆಮೇಲೆ ಮಾಡಿಸ್ಕೊಂಡ್ರಾಯ್ತು ಒಳಗಿಂದು ನಾಲ್ಕು ಮೇಲೆ ಬುಡದ ನಾಲ್ಕು ಇವೆ ರೀ ಹಾಗೆ ಚೊಲೋ ಚೊಲೋ ಇರ್ತದೆ ಅಲ್ರಿ ಅದು ಅದು ಹ್ಞೂ

ಓಕೆ ಓಕೆ ಅದೇ ಟ್ವೆಂಟಿ ಬ್ಯಾಗಿಂದು ಹಿಡ್ದು ಸಿಗ್ತದೆ ಸರ್ ಅದು ಸುಮ್ಮನೆ ಮ್ಯಾಕ್ಸಿಮಮ್ ರೇಟ ಆ ಟ್ವೆಂಟಿ ಬ್ಯಾಗ್ ಇರ್ತದಲ್ರಿ ಅದು ಬಕೀಟ ಇಪ್ಪತ್ತು ಲೀಟ್ರದ್ದು ಏನು ರೇಟ್ ಇದಾವೆ ಸರ್ ಅದು ಒಂಬತ್ತು ಅದೇ ನಿಮಗೆ ಅಂದರೆ ರೀ ನಾನು ಸೊಲ್ ಕಮ್ ಮಾಡಿಸ್ತಾರ್ರೀ

ಓಕೆ ಸರ್ ನಾನು ಎರಡು ತಿಂಗ್ಳು

ಓಕೆ ಓಕೆ ಓಕೆ ನಾನಷ್ಟು ಮಾತು ಕಾಲ್ ಮಾಡಿ ಹೇಳ್ತೇನ್ರೀ ಓಕೆ